ನಾನು ಈವರೆಗೆ ತಯಾರಿಸಲು ಆಗದ ಹಾಗೂ ನನಗೆ ತುಂಬ ಕಠಿಣ ಅಂತ ಅನಿಸಿದ ಪದಾರ್ಥ ಯಾವುದಂದ್ರೆ ಈ ಕರಾವಳಿ ಸೈಡಲ್ಲಿ ಮೀನಿನಡುಗೆ ಮೀನಿನಡುಗೆಯಲ್ಲಿ ತುಂಬ ರೀತಿಯ ಮೀನುಗಳಿವೆ ಅದಕ್ಕೆ ತುಂಬ ರೀತಿಯ ಬೇರೆ ಬೇರೆ ಥರವಾಗಿ ಅವರು ಮಸಾಲೆ ಮಾಡ್ತಾರೆ ಆ ಮೀನು ಸಾರಲ್ಲೂ ಕೂಡ ಅಷ್ಟೆ ಅವರಲ್ಲಿ ಯಾವ ಥರ ಮೀನು ಬರುತ್ತೆ ಅದೇ ಥರ ಈ ಬೂತಾಯಿ ಬಂದಾಗ ಅವರು ಸಣ್ಣ ಸಣ್ಣ ಬೂತಾಯಿ ಬಂದಾಗ ಅದಕ್ಕೆ ಅವರು ಪುಳಿಮುಂಚಿ ಅಂತ ಮಾಡ್ತಾರೆ ಅದು ಯಾವ ಥರ ಅಂದರೆ ಅದಕ್ಕೆ ಅವರು ತೆಂಗಿನಕಾಯಿಯನ್ನ ಹಾಕಲ್ಲ ನೀರುಳ್ಳಿ ಬೆಳ್ಳುಳ್ಳಿ ಮೆಣಸು ಆ ಥರದನ್ನೆಲ್ಲ ಫ್ರೈ ಮಾಡಿಕೊಂಡು ಅದರಿಂದನೇ ಮಸಾಲೆ ಮಾಡಿಕೊಂಡು ಅದರಿಂದ ಪುಳಿಮುಂಚಿ ಅಂತ ಮಾಡ್ತಾರೆ ಅದಕ್ ಅದನ್ನು ಬಂಗುಡೆಗೂ ಮಾಡ್ತಾರೆ ಕೆಲವೊಂದು ಮೀನಿಗೆ ಮಾಡ್ತಾರೆ ಆಮೇಲೆ ಮೀನಿನ ಸಾರು ಮೀನು ಸಾರು ಅಂದರೆ ಅಷ್ಟೆ ಬಂಗುಡೆ ಬಂದಾಗ ಅದಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಹಾಕಿ ಕಾಯ್ಮುಂಚು ಕಾಯಿಮೆಣಸು ಆಮೇಲೆ ಶುಂಠಿ ಎಲ್ಲ ಕಟ್ ಮಾಡಿ ಹಾಕಿ ಅದನ್ನು ಕುದಿಸುವಾಗ ಪುದರ್ ಅದನ್ನು ಕಟ್ ಮಾಡಿ ಹಾಕ್ತಾರೆ ಅದು ಅದು ಸಾರು ಮಾಡಿದಾಗ ಅವರು ತೆಂಗಿನಕಾಯಿ ಅವರು ಜಾಸ್ತಿಯಾಗಿ ಕೆಲವರು ಬೇರೆ ಕಡೆಯೆಲ್ಲ ಕಡ್ಲೆಎಣ್ಣೆ ಕಡ್ಲೆಯನ್ನ ಹಾಕಿ ಪದಾರ್ಥ ಮಾಡ್ತಾರೆ ಇವರು ತೆಂಗಿನಕಾಯಲ್ಲೇ ಮಾಡ್ತಾರೆ ತೆಂಗಿನಕಾಯಲ್ಲಿ ತೆಂಗಿನಕಾಯ್ದು ಮಸಾಲೆ ಮಾಡಿಕೊಂಡು ಈ ಬೇರೆ ಬೇರೆ ಇನ್ಗ್ರೀಡಿಯನ್ನೆಲ್ಲ ಹಾಕ್ಕೊಂಡು ನೀರುಳ್ಳಿ ಟೊಮೊಟೊ ಆ ಥರಯೆಲ್ಲ ಹಾಕ್ಕೊಂಡು ಕಡೆದು ಕಡೆವ ಕಲ್ಲಿನಿಂದ ಕಡೆದು ಅವರು ಅದನ್ನೊಂದು ಹದಕ್ಕೆ ತಂದು ಅದನ್ನು ಕುದಿಸಿ ಅದ ನಂತ್ರ ಮೀನು ಹಾಕಿ ಮೀನಾಕಿ ಹಾಕಿದ್ ತಕ್ಷಣ ಒಂದು ಒಂದು ಕುದಿ ಬಂದಾಗ ಅದನ್ನು ಇಳ್ ಇಳಿಸಿ ಅವರದನ್ನ ಇದು ಮಾಡ್ತಾರೆ ಅದು ಅದರಿಂದ ಕರಾವಳಿಯ ಅಂತ ಅಡುಗೆ ಅಂತೇಳಿದರೆ ತುಂಬ ಇದರಲ್ಲಿ ಅಂದರೆ ತುಂಬ ಬೇರೆ ಬೇರೆ ವಿಧಾನ ಇದೆ ಮೀನಲ್ಲಿ ಅವರು ಮೀನು ಮಾಡಿದಾಗ ಅದರಲ್ಲಿ ತುಂಬ ಥರದ ಮೀನು ಬರ್ತದೆ ತುಂಬ ಥರದ ಅದಕ್ಕೆ ಇದು ಬರ್ತದೆ ಅವರು ಫ್ರೈ ಮಾಡಿದಾಗ್ಲೂ ಅಷ್ಟೆ ಹ ಹಸಿಮೆಣಸಿನಲ್ಲಿ ಕೂಡ ಫ್ರೈ ಮಾಡ್ತಾರೆ ಮಸಾಲೆ ಮಾಡಿಕೊಂಡು ಅಥವಾ ಮನೆಯಲ್ಲೆ ಕಡೆದು ಈಗ ನಾವೆಲ್ಲ ಏನು ಅಂಗಡಿಯಲ್ಲಿ ಪ್ಯಾಕೆಟ್ ತೊಗೊಂಡು ಮಾಡ್ತಿವಿ ಅವ್ರು ಆ ಥರ ತರ ಅಲ್ಲ ಅವ್ರು ಮೆಣಸನ್ನು ತೊಗೊಂಡು ಅದರಿಂದ ಅವರೇ ತಯಾರು ಮಾಡ್ಕೊಂಡು ಅದರಿಂದ ಮೀನು ಫ್ರೈ ಮಾಡ್ತಾರೆ ಅದು ತುಂಬ ಪುಳಿಮುಂಚಿಯಾಗಿರಲಿ ಮೀನು ರಸ ಆಗಲಿ ಗಟ್ಟಿ ರಸ ಆಗಲಿ ಒಂದೊಂದು ಮೀನಿಗೆ ಒಂದೊಂದು ಥರದ ರಸಗಳನ್ನು ಮಾಡ್ತಾರೆ ಅದೊಂದು ಕಲಿಯಬೇಕು ಅಂತ ಇರುವಂಥದ್ದು ಇನ್ನೊಂದು ಕರಾವಳಿಯ ಕೊಟ್ಟೆ ಕಡಬು ಅಂದರೆ ಹಲಸಿನ ಹಣ್ಣಿನ ಎಲೆಯಿಂದ ಏನು ತಟ್ಟೆ ಮಾಡಿಕೊಂಡು ಅದೆ ಅದರಲ್ಲಿ ನಾವು ಇಡ್ಲಿಯದ್ದೇನು ಹದ ಇರುತ್ತಲ್ಲವಾ ಅದನ್ನ ಹಾಕಿ ತಿಂಡಿ ಮಾಡೋದು ಕೊಟ್ಟೆ ಕಡಭೂ ಆ ಥರದೆಲ್ಲ ಅದರದ್ದೊಂದು ಪರಿಮಳವೇ ಅದೆಲ್ಲ ಕಲಿಯಬೇಕಂತ ಅದರದು ಅವರು ಮಾಡುವಾಗ ಅವ್ರು ಮಾಡುವಾಗ ಅದರದೊಂದು ಸಾಫ್ಟ್ನೆಸ್ ಎಲ್ಲ ಇದೆಯಲ್ಲ ನಾವು ಇಡ್ಲಿ ಮಾಡಿದಾಗಲೂ ಆ ಸಾಫ್ಟ್ನೆಸ್ ಬರಲ್ಲ ಅದನ್ನೊಂದು ಕಲಿಯಬೇಕು ಅಂತ ಇರುವಂಥದ್ದು ಆಮೇಲೆ ಕರಾವಳಿಯ ಸೈಡಲ್ಲಿ ಮಾಡುವಂತಹ ಈ ಗೋಳಿಬಜೆ ಆಗಲಿ ಬಿಸ್ಕುಟಂಬಡೆ ಅಂಥದ್ದೆಲ್ಲನ್ನೆಲ್ಲ ಎಣ್ಣೆಯ ತಿಂಡಿಗಳನ್ನೆಲ್ಲ ಕಲಿಯಬೇಕಂತಿರೋದು ಆಮೇಲೆ ಮೂಡೆ ಅಂತ ಹೇಳ್ತಾರೆ ಅದು ಅದರದ್ದೇ ಒಂದು ಎಲೆ ಬರುತ್ತೆ ಅದರಿಂದ ಅದನ್ನು ಕಟ್ಟಿ ಅದರದ್ದು ತಟ್ಟೆ ಮಾಡಿಕೊಂಡು ಆ ನಂತರ ಮಾಡುವಂಥದ್ದು ಅದು ಒಂದು ಕಲಿಬೇಕಾಗಿರುವಂಥದ್ದು ಕರಾವಳಿಯಲ್ಲಿ ತುಂಬ ವಿಧಾನಗಳಿವೆ ಅಡುಗೆಯನ್ನು ನಾನು ನಾನು ನಾನು ಕಲಿಬೇಕಾಗಿರುವಂಥದ್ದು ಅದರಲ್ಲಿ ಒಂದು ಕರಾವಳಿಯ ಕೋಳಿಸುಕ್ಕ ಕೋಳಿಸುಕ್ಕ ಅಂದರೆ ಅವರು ಮಾಡುವ ಅದಕ್ಕೆ ಮಾಡುವಂಥ ಸುಕ್ಕದ ಪುಡಿ ಇದೆಯಲ್ಲ ಅದೇ ಒಂದು ಘಮನೇ ಬೇರೆ ಅದನ್ನು ಒಂದು ಕಲಿಯಬೇಕಂತ ನನಗೆ ತುಂಬ ಮನಸಿದೆ ತೆಂಗಿನಕಾಯಿ ಹಾಕಿ ಅದು ಅದೇ ಆ ನಂತರ ಕರಾವಳಿ ಅಂತೇಳಿದರೆ ಕುಂದಾಪುರನೂ ಕರಾವಳಿಗೆ ಸೇರುತ್ತೆ ಅವರು ಕುಂದಾಪುರ ಚಿಕನ್ ಅದು ಗ್ರೇವಿ ಗ್ರೇವಿಯಾಗಿ ತುಂಬ ಚನ್ನಾಗಿರುತ್ತೆ ಅದನ್ನು ಒಂದು ನಾನು ಕಲಿಯಬೇಕು ಕುಂದಾಪುರ ನನಗೆ ಸ್ವಲ್ಪ ದೂರನೇ ಆದ್ದರಿಂದ ಅದೊಂದು ತಿಂದಿದ್ದೀನಿ ಅದು ತುಂಬ ಇಷ್ಟ ಆಗಿದೆ ಅದನ್ನು ಕಲಿಯಬೇಕು ಅಂತ ಇದೆ ಆಮೇಲೆ ಇದು ನಿಮ್ಮ ಗಂಜಿ ಮಾಡ್ತಾರೆ ಅವರು ಬಾಯಿಲ್ಡ್ ರೈಸಲ್ಲಿ ಬಾಯಿಲ್ಡ್ ರೈಸು ಕುದಿಸಲಿಕ್ಕೆ ತುಂಬ ಸಮಯ ತೊಗೊಳುತ್ತೆ ಆದರೆ ಅದು ಬಾಯಿಲ್ಡ್ ರೈಸಿಗೆ ಅವರೊಂದು ಒಣಮೀನಿನ ಚಟ್ನಿ ಮಾಡಿ ಅದನ್ನೊಂದು ಇದು ಮಾಡ್ತಾರೆ ಅದು ಎಷ್ಟು ಹದಕ್ಕೆ ಅವರು ಆ ಗಂಜಿ ಬೇಯಿಸಿ ಅದರ ಅದು ಕುದ್ದಾಗ ಗಂಜಿ ಅಂದರೆ ತುಂಬ ಒಳ್ಳೆಯದು ಅದಕ್ಕೆ ಅವರು ಉಪ್ಪು ಹಾಕ್ಕೊಂಡು ಗಂಜಿಗೆ ಒಣಚಟ್ನಿ ಮಾಡ್ತಾರೆ ತೆಂಗಿನಕಾಯಿ ಹಾಕಿ ಉಪ್ಪು ಹಾಕಿ ಒಣ ಮೀನನ್ನು ಜಜ್ಜಿ ಅದನ್ನು ಮಾಡಿಕೊಂಡು ಅದನ್ನೊಂದು ಅದು ಕೂಡ ಅಷ್ಟೆ ಅದು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ನಾನು ಕಲಿಯಬೇಕಾಗಿರೋದು ಯಾವ ಥರ ಮಾಡಬೇಕಂಥ ಇಷ್ಟು ಇನ್ನೂ ತುಂಬ ಇದೆ ಕಲಿಬೇಕಾಗಿರುವಂಥದ್ದು ಇಷ್ಟು ನಾನು ಆದಷ್ಟು ಬೇಗ ಕಲಿಬೇಕಾಗಿರುವಂಥ ಅಡುಗೆಗಳು ಅಂತೇಳ್ಲಿಕ್ಕೆ ಇಷ್ಟಪಡ್ತೀನಿ